ಜಲಪ್ರಾಧಿಕಾರ ಪಂಚಾಯಿತಿ ವತಿಯಿಂದ ನೀರು ಪೂರೈಕೆಯ ಬಗ್ಗೆ ಕೇಳುತ್ತಿದ್ದೇವೆ ನಾವು ದಿನಾಲು ನೀರು ಪೂರೈಸುವ ಪೂರೈಸ್ತಿದ್ದು ನೀವು ಇವಾಗ ಕೆಲವು ದಿವಸದಿಂದ ನೀರು ಸ್ವಲ್ಪ ಸರಿಯಾಗಿ ಬರುತ್ತಾ ಇಲ್ಲ ಇದರಿಂದ ನಾನು ನನ್ನ ಬದಿ ಮನೆಯವರಿಗೆ ಹೋಗಿ ಕೇಳಿದೆ ಅವ್ರೂ ಕೂಡ ಹೇಳಿದರು ನೀರು ಸರಿಯಾಗಿ ಬರುತ್ತಾ ಇಲ್ಲ ಅಂತ ಇಲ್ಲಾಂತ ಹೇಳಿ ಇದರಿಂದ ನಮಗೆ ತೊಂದರೆಯಾಗುತ್ತದೆ ಅಡುಗೆ ಮಾಡಲಿಕ್ಕೆ ಎಷ್ಟು ಸಮಯದಲ್ಲಿ ನೀರು ಸರಿಯಾಗಿ ಸ್ ಸಿಗದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗುತ್ತದೆ ಬ ಬಾಕಿಯೆಲ್ಲ ಬಟ್ಟೆ ಒಗೆಯುವ ಸಮಯದಲ್ಲಿ ಅಥವಾ ನೀರು ತುಂಬಿಸಿಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದ್ದು ಇದನ್ನು ಈ ಬಗ್ಗೆ ನಮಗೆ ಎಷ್ಟು ಸಮಯದಲ್ಲಿ ಅದನ್ನು ಮರುಸ್ಥಾಪನೆ ಮಾಡಿಕೊಡಬಹುದು ಆದಷ್ಟು ಬೇಗ ಅದು ಆಗ್ಬೋದಾ ಅಂತ ಈ ಬಗ್ಗೆ ಈ ಸಮಯದ ಬಗ್ಗೆ ನಿಮ್ಮಲ್ ನಿಮ್ಮಲ್ಲಿ ವಿಚಾರಿಸ್ತಿದ್ದೇನೆ